ಉದ್ಯೋಗ ಅಂದರೆ ಕೆಲಸ ಈ ಒಂದು ಕಾಲಘಟ್ಟದಲ್ಲಿ ಅನಿವಾರ್ಯವಾಗಿದೆ ಎಲ್ಲರಿಗೂ ಮೊ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರಿಗೂ ಸಮಾನ ವೇತನವನ್ನು ಕೊಟ್ಟು ಒಂದು ಬೆಂಗ್ಳೂರು ಅಂಥ ಒಂದು ನಗರದಲ್ಲಿ ಹೇಳೋದಾದರೆ ಅಲ್ಲಿ ಒಬ್ಬರು ದುಡಿದ್ರೂ ಯ ಹತ್ತು ಜನ ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೆಂಗಂದ್ರೆ ಒಬ್ಬರು ಕುತ್ಕೊಂಡು ಮನೆಯೆಲ್ಲ ಫುಲ್ಲು ನಾವು ನೋಡ್ಕೋಬೊದು ಆದರೆ ಆ ಒಂದು ನಗರಗಳಲ್ಲಿ ಮತ್ತು ಈ ಒಂದು ಕಾಲಘಟ್ಟದಲ್ಲಿ ಮಕ್ಕಳನ್ನ ಓದಿಸೋದಾಗಿರ್ಬೊದು ಮನೆಯಲ್ಲಿ ಎಲ್ಲ ನೋಡ್ಕೋಳದಾಗಿರ್ಬೊದು ದಿನಸಿ ಸಾಮಾನುಗಳಿಂದನೇ ತಗೊಂಡ್ರೂ ಕೂಡ ಈ ಒಂದು ಕಾಲಘಟ್ಟದಲ್ಲಿ ಒಬ್ಬರು ದುಡಿದ್ರೆ ಆಗ್ತಿಲ್ಲ ಹಾಗೇ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಕೂಡ ಒಂದು ಸಮಾನ ದೃಷ್ಟಿಯಿಂದ ಸಮಾನ ರೀತಿಯಿಂದ ಕೆಲಸವನ್ನು ಮಾಡಿ ಜೀವನ ಸಾಗಿಸ್ಕೊಂಡು ಹೋದ್ರೆ ಉತ್ತಮವಾಗಿರ್ಬೊದು ಮತ್ತು ಅವರ ಜೀವನವು ಕೂಡ ಸುಗಮವಾಗಿ ನಡ್ಕೊಂಡು ಹೋಗತ್ತೆ ಆದರೆ ಒಬ್ಬರು ದುಡಿದು ಇಬ್ರು ಮೂವರು ಸಾಕ್ಬೇಕ್ ಅಂದರೆ ಈ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಆಗೋಲ್ಲ ಹಾಗೇ ಮಹಿಳೆಯರು ಕೂಡ ಪುರುಷರು ಕೂಡ ಆಗಿರ್ಬೊದು ಎ ಇಬ್ಬರಿಗೂ ಸಮಾನವಾದ ಒಂದು ವೇತನವನ್ನು ನೀಡ್ತಿದ್ದಾರೆ ಕೆಲವೊಂದು ಕಂಪ್ನಿಗಳಲ್ಲಿ ಮತ್ತು ಕೆಲವೊಂದು ಸಂಸ್ಥೆಗಳಲ್ಲೂ ಕೂಡ ಅಷ್ಟೇ ಈವಾಗ ಒಂದು ಪ್ರಾಜೆಕ್ಟ್ ಅಂತ ಕೊಟ್ಟರೆ ಅವರು ಆ ಒಂದು ಕೆಲಸದಲ್ಲಿ ಅವರು ಲಾಭಾನೂ ಪಡ್ಕೋಬೊದು ನಷ್ಟವನ್ನು ಪಡ್ಕೋಬೊದು ಆ ಒಂದು ದೃಷ್ಟಿಯಿಂದ ನೋಡೊದಾದರೆ ಆ ಕೆಲಸವನ್ನ ನಮ್ಮ ಶ್ರದ್ಧೆಯಿಂದ ಮತ್ತು ನಮಗೆ ಜೀವನವನ್ನು ಸುಗಮಗೊಳಿಸುವಂಥ ದೃಷ್ಟಿಯಿಂದ ನಾವು ಉತ್ತಮವಾಗಿ ಪ್ರಾಮಾಣಿಕವಾಗಿ ಮಾಡಿದರೆ ನಾವು ಹೆಚ್ಚಿನ ಲಾಭವನ್ನೇ ಪಡ್ಕೊಳ್ತಿವಿ ಇಲ್ಲಾಂದರೆ ನಾವು ಅನಿವಾರ್ಯವಾಗಿ ಮಾಡಿದರೆ ಅದು ಅವು ಹೆಚ್ಚಿನ ಕಾಲ ಉಳಿಯೋಲ್ಲ ಅಂತ ನಾನು ಭಾವಿಸಿದ್ದೀನಿ ಉದ್ಯೋಗ ಅಂದರೆ ಒಂದು ಬಸ್ವಣ್ಣವ್ರು ಹೇಗೊ ಹೇಳೊ ಹಾಗೇ ಕಾಯಕವೇ ಕೈಲಾಸ ಕಾಯಕವನ್ನು ನಂಬಿಕೊಂಡು ನಾವು ಜೀವನವನ್ನ ಮಾ ಸಾಗಿಸಿದ್ರೆ ನಾವು ಉತ್ತಮವಾಗಿ ಜೀವನವನ್ನ ಸಾಗಿಸ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಒತ್ತಡ ಇದೆ ಆಧುನಿಕ ಕಾಲಘಟ್ಟದಲ್ಲಿ ಎಲ್ಲ ಕೂಡ ಒತ್ತಡವಿದೆ ಒಂದು ಎಲ್ಲಿ ಒಂದು ಸಾಮಗ್ರಿ ತಗೊಂಡ್ರೂ ಕೂಡ ಈ ಒಂದು ಆಗಿನ ಕಾಲದಲ್ಲಿ ಐದು ರೂಪಾಯ್ಗೆ ನಾವು ಒಂದು ಸಂತೆನ ಮಾಡ್ಕೊಂಡ್ಬರ್ತಿದ್ರು ಆದರೆ ಈ ಈ ಒಂದು ಕಾಲಘಟ್ಟದಲ್ಲಿ ಸಾವಿರ ರೂಪಾಯಿ ತಗಂಡೋದ್ರೂ ಒಂದು ದಿನಸಿ ಸಾಮಾನು ಕೂಡ ತಗೊಂಡು ಬರೋಕಾಗ್ತಿಲ್ಲ ಆ ಒಂದು ಅನಿವಾರ್ಯವಾಗಿ ನಾವು ಆ ಕೆಲಸವನ್ನ ಮಾಡಲೇಬೇಕಾಗಿದೆ ಕೆಲಸ ಇಲ್ಲಾಂದರೆ ನಮಗೆ ಜೀವನನೇ ಇಲ್ಲ ಆದರೆ ಕೆಲವೊಂದು ಇರ್ತಾರೆ ಕೆಲವೊಂದು ವರ್ಗದವ್ರು ಇರ್ತಾರೆ ಬೇರೆಯವರ ಕೆಲಸ ಅದು ಬೇರೆಯವರ ಸಂಬಳದಲ್ಲೂ ಕುತ್ಕೊಂಡು ತಿನ್ನೋವ್ರೂ ನೋಡಿದಿನಿ ನಾನು ಅಂಥ ಒಂದು ಇದು ಮಾಡೋದರಿಂದ ನಮಗೆ ಏನು ಬೆಲೆಯೇನೂ ಸಿಗೋಲ್ಲ ಹಾಗಾಗಿ ಎಲ್ಲ ಈ ಕಾಲಘಟ್ಟದಲ್ಲಿ ಓದಬೇಕು ಮತ್ತು ಕೆಲಸವನ್ನು ಮಾಡ್ತಿದ್ದರೆ ಅವರಿಗೆ ಹೆಚ್ಚಿನದಾದಂಥ ಒಂದು ಲಾಭ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ